ಸರ್ ನಮಸ್ತೇ ಡಾಕ್ಟರ್ ಸತೀಶ್ ಅವರು ಅಲ್ವ ಹಾಂ ಸರ್ ನಾನು ವಿನಯ ಅಂತ ಇಲ್ಲಿ ಕಾಪು ಇಂದ ಮಾತಾಡ್ತಿದ್ದೀನಿ ಸರ್ ನಿನ್ನೆಯಿಂದ ಜ್ವರ ಬರ್ತಾ ಇದೆ ನಂಗೆ ಹಾಗೇ ನಾನು ಮನೆಯಲ್ಲೇ ಸ್ವಲ್ಪ ಬಿಸಿನೀರು ತಣ್ಣೀರು ಒದ್ದೆ ಬಟ್ಟೆಯೆಲ್ಲ ಹಾಕಿ ತಲೆಗೆಲ್ಲ ಹಾಕಿ ಎಲ್ಲ ಮಾಡಿದೆ ಮತ್ತೆ ಕಷಾಯ ತೆಗೆದು ಕುಡಿದೆ ಆದರೂ ಸ್ವಲ್ಪ ಕಮ್ಮಿ ಇಲ್ಲ ಸರ್ ಮೈ ಕೈ ನೋವು ಎಲ್ಲ ಜಾಸ್ತಿ ಇದೆ ಹಾಗೇ ಇವತ್ತು ಬಂದರೆ ಇದ್ದೀರಾ ಸರ್ ಕ್ಲಿನಿಕ್ ಅಲ್ಲಿ ಹೌದಾ ಸರ್

ಹೌದಾ ಓಕೆ ಹಾಂ

ಹೌದಾ ಸರ್

ಆ ಥರಾ ಹಾಂ ಓಕೆ ನಾನು ಡೋಲೊ ತಂದಿದ್ದು ಇದೆ ಸರ್ ಮನೆಯಲ್ಲಿ ತೊಗೋಳ್ಬೌದಾ ಹೌದು ಓಕೆ ಸರ್

ಮದ್ದಿನ ಅವಶ್ಯಕತೆ ಹೌದಾ ಹಾಂ ಹಾಕ್ತಾ ಇರು ಹಾಂ ಆಯಿತು ಸರ್ ನಾನು ಹಾಕಿದೆ ನಿನ್ನೆ ಹಾಗೇ ಹಾಕಿದೆ ಹಾಗೇ ಅದನ್ನೇ ಕಂಟಿನ್ಯೂ ಮಾಡೋದಾ ಸರ್ ಓಕೆ ಸರ್ ಹಾಂ ಹಾಂ ಹಾಂ ಓಕೆ ಸರ್ ಹಾಯಿಸಿ ಮಾಡ್ತೆ ನಾಳೆ ಇರ್ತೀರಲ್ಲ ಕ್ಲಿನಿಕಲ್ಲಿ ಓಕೆ ಸರ್ ಕಮ್ಮಿ ಅದು ಹಾಗೇ ಮಾಡ್ತೇನೆ ಕಮ್ಮಿಆಗದಿರೆ ಬರ್ತೇನೆ